ಹಲೋ ಹಲೋ ಸರ್ ಇದು ಬೆಂಗ ಇದು ಬೆಂಗಳೂರಿಂದ ಮಾತಾಡ್ತಾಯಿದ್ದಿದ್ದು ಸರ್ ನಾವು ಗದಗ ಬ ಗದಗಿಗೆ ಬರ್ಬೇಕೂಂತ ಮಾಡಿದಿವಿ ಗದಗಲ್ಲಿರುವಂತಹ ಪ್ರಸಿದ್ಧವಾದಂಥ ಸ್ಥಳಗಳನ್ನು ನೋಡ್ಬೇಕಂತ ಮಾಡಿದಿವಿ ಅದಕ್ಕೆ ನಮ್ಗೆ ಒಬ್ಬರು ಟೂರಿಸ್ಟ್ ಗೈಡ್ ಬೇಕಾಗಿತ್ತು ಅದಕ್ಕಾಗಿ ನಾವು ನಿಮಗೆ ಕಾಲ್ ಮಾಡಿದಿವಿ ಅರುಣ್ ಅಂತ ಸರ್ ನನಗೆ ಈಗ ಸ್ವಲ್ಪ ಇನ್ಫಾರ್ಮೇಷನ್ ಏನಾದರೂ ಕೊಡ್ತೀರಾ ಗದಗ ಒಳಗೆ ಏನಾದರೂ ಅಷ್ಟೊಂದು ಪ್ರಸಿದ್ಧವಾದ ಪ್ಲೇಸ್ಗಳಿದೆ ಬಂದರೂ ನಮಗೆ ನೋಡುವಂಥ ಸ್ಥಳಗಳಿದೆ ಅಂತ ಏನಾದರೂ ಒಂದು ಸ್ವಲ್ಪ ಹೇಳಿಕೊಡ್ತೀರಾ ಇನ್ಫಾರ್ಮೇಷನ್ ಕೊಡ್ತೀರಾ ಓಕೆ ಸರಿ ಸರ್ ನಿಮ್ಮ ಹತ್ರ ಓಕೆ ಸರ್ ನಮಗೇನಂದ್ರೆ ಒಬ್ಬ ಗೈಡ್ ಕೂಡ ಬೇಕಾಗಿತ್ತು ನಮ್ಮ ಜೊತೆ ಆ ಗೈಡೂ ಗೈಡ್ ಬಂದು ನಮ್ಗೆ ಎಲ್ಲ ಪ್ಲೇಸ್ಗಳನ್ನ ತೋರಿಸಿ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡಬೇಕಿತ್ತು ಅದಕ್ಕೆ ಎಷ್ಟು ಅಮೌಂಟ್ ಆಗುತ್ತೆ ಎಷ್ಟು ಹಣ ಖರ್ಚಾಗುತ್ತೆ ಅಂತ ಸ್ವಲ್ಪ ಹೇಳ್ತೀರಾ ಆದರೆ ಎಲ್ಲ ಎಲ್ಲ ಪ್ಲೇಸ್ಗಳನ್ನ ತೋರಿಸ್ತಾರಲ್ಲ ಸರ್ ನಮ್ಗೆ ಅವರು ಓಕೆ ಆಯಿತು ಇದೆ ಸರ್ ನಮ್ಮದು ಸ್ವಂತ ಕಾರ್ ಇದೆ ಹಾಗಿದ್ದರೆ ನಾವು ಗದಗ ಬಂದು ನಿಮ್ಮನ್ನ ಕಾಂಟಾಕ್ಟ್ ಮಾಡ್ತೀವಿ ಸರಿ ತ್ಯಾಂಕ್ ಯು ಸರ್ ಇಷ್ಟೊಂದು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ನಿಮಗೆ